ನಮ್ಮ ಗ್ರಾಮೀಣ ಸಮುದಾಯದ ಸಂಸ್ಕೃತಿ ವೃತ್ಯದ ಮಹತ್ವ ಏನಂದರೆ ಆ ಸಂಸ್ಕೃತಿ ಮತ್ತು ಆ ವೃತ್ಯವನ್ನು ಕಲಿಯಲು ಹೊರದೇಶದವರು ಹಾತೊರೆಯುತ್ತಿದ್ದಾರೆ ಹಾಗೂ ಅದನ್ನು ನೋಡಿ ಖುಷಿ ಪಡುತ್ತಿದ್ದಾರೆ ಇಲ್ಲಿಯ ಸಂಸ್ಕೃತಿ ಮತ್ತು ವೃತ್ಯವನ್ನು ಅಳವಡಿಸಿಕೊಂಡು ಹೊರದೇಶದಲ್ಲಿ ವೃತ್ಯ ಮಾಡುತ್ತಿದ್ದಾರೆ ನಮ್ಮ ಕನ್ನಡದ ಸಂಸ್ಕೃತಿ ಹಾಗೂ ವೃತ್ಯವನ್ನು ಭಾಳ ಅಭಿನಂದಿಸುತ್ತಿದ್ದಾರೆ ಮತ್ತು ಹಾಗೂ ನಮ್ಮ ಕನ್ನಡ ಸಂಸ್ಕೃತಿ ನಮ್ಮ ಹೆಮ್ಮೆ ಆಗಿದೆ